ಜನವರಿ ಏಳು ಪೆಬ್ರವರಿ ಹದಿನೈದು ಮಾರ್ಚ್ ಮೂವತ್ತು ಜುಲೈ ಹನ್ನೆರಡು ಜುಲೈ ಇಪ್ಪತ್ತೊಂದು ಆಗಸ್ಟ್ ಏಳು ಪೆಬ್ರವರಿ ನಾಲ್ಕು ಜೂನ್ ಜೂನು ಐದು ಡಿಸೆಂಬರ್ ಐದು ನವಂಬರ್ ಎರಡು ಅಕ್ಟೋಬರ್ ಒಂದು ಅಕ್ಟೋಬರ್ ಎರಡು ನವಂಬರ್ ಒಂದು ಆಗಸ್ಟ್ ಏಳು ಸೆಪ್ಟೆಂಬರ್ ಹದಿನೆಂಟು